ಹಲೋ ಮಾತಾಡಿ ಹಾಂ ಕೇಳಿಸ್ತಿದೆ

ಹಾಂ ಕೇಳಿಸ್ತಿದೆ ಏಯ್ ಮಾತಾಡಿ ಹಾಂ ಅದೇ ನಾವು ನಮ್ಮ ಹೆಸ್ರ್ ವಿಜಯಲಕ್ಷ್ಮೀ ಅಂತ ನಾವು ಏನು ಮಾಡ್ತಿದೀವಿ ಅಂದರೆ ಬಟ್ಟೆ ಫಿಟ್ಟಿಂಗ ಟೇಲರಿಂಗ್ ಇದ್ದೀವಿ ನಿಮ್ಮ ಡ್ರೆಸ್ಸನ್ನ ನಮಗೆ ಫಿಟ್ಟಿಂಗ್ ಮಾಡಿಕೊಡಿ ನಮ್ಮ ಡ್ರೆಸ್ಸನ್ನು ಈಗ ಮದುವೆ ಇದೆ ನಮ್ಮ ಮನೇಲ್ಲಿ ಫಂಕ್ಷನ್ ಇದೆ ಅನ್ನೋದಕ್ಕೋಸ್ಕರ ನೀವು ನಮ್ಮ ಹತ್ರ ಬಂದಿದ್ದೀರಾ ಆ ಫಿಟ್ಟಿಂಗ್ ಡ್ರೆಸ್ಸ ಡ್ರೆಸ್ ಫಿಟ್ಟಿಂಗ್ ಮಾಡ್ಸ್ಕೊಳಕ್ಕೆ ಈ ರೀತಿ ಡಿಸೈನ್ ಆಗಿ ಈ ರೀತಿಯಾಗಿ ಇಟ್ಟುಕೊಡಿ ನನಗೆ ಅಂತ ಕೇಳೋಕ್ಕೆ ನಮ್ಮ ಹತ್ರ ಬಂದಿದ್ದೀರಾ ಅದೇ ನೀವು ನಿಮ್ಗೆ ಯಾವ್ಯಾವ ರೀತಿ ಎಲ್ಲ ಬೇಕು ಅನ್ನೋದನ್ನ ನಮ್ಮನ್ನು ಕೇಳಬೇಕಾಗುತ್ತೆ ನೀವು

ಹಾಂ ಮೇಡಮ್ ಹಾಂ ಮೇಡಮ್ ಸರಿಯಾಗಿ ಹಾಂ ಮೇಡಮ್ ಇಲ್ಲ ಮೇಡಮ್ ನಮ್ಮದು ವಿಜಯಲಕ್ಷ್ಮೀ ಟೈಲರಿಂಗ್ ಅಂತ ಹೇಳ್ಬಿಟ್ಟು ನೀವು ಹೇಳ್ದಂಗೆ ನಿಮ್ಗೆ ಬೇಕಾದ ಡಿಸೈನಲ್ಲಿ ಎಲ್ಲ ಸರ್ವಿಸ್ ಇದೆ ನೀವು ಕೊಟ್ಟ ಅಳತೆಗೆ ತಕ್ಕಂತೆನೇ ಕಡಿಮೆ ರೇಟಲ್ಲಿ ಬಜೆಟ್ಟಿಗೆ ಕಡಿಮೆ ರೇಟಲ್ಲಿ ಹೊರ್ಗಡೆ ಎಲ್ಲ ಜಾಸ್ತಿ ಇದೆ ಇದು ಹಳ್ಳಿಯಲ್ಲಿ ಹಳ್ಳೀಲ್ಲಿ ಇರೋದಕ್ಕೋಸ್ಕರ ಈ ಟೇಲರಿಂಗ್ ನಾವು ಕಡಿಮೆ ರೇಟಲ್ಲೇ ಕೊ ನಿಮಗೆ ಫಿಟ್ಟಿಂಗ್ ಮಾಡಿಕೊಡ್ತೀವಿ ಹೇಳಿದ ದಿನಕ್ಕಿಂತ ಒಂದಿನ ಮುಂಚೆನೇ ಬಂದು ನಮಗೇನು ಒಂದಿನ ಟೈಮ್ ಕೊಟ್ಟರೆ ಸಾಕು ನೀವು ನಾಳೆಯೇ ಬಂದು ನೀವು ನಿಮ್ಮ ಬಟ್ಟೆಗಳನ್ನ ತಗೊಂಡು ತಗೊಂಡು ಹೋಗ್ಬೋದು ಮೇಡಮ್ ಹಾಂ ಮೇಡಮ್ ಹಾಂ ಮೇಡಮ್ ಅದೇ ನೀವು ಒಳ್ಳೆಯದಾಯ್ತು ನೀವು ಈಗ ನೀವು ನೋಡಿ ಈ ಸರಿ ಬಂದಿದ್ದೀರಲ್ಲ ಮುಂದಿನ ಸರಿ ಬೇಕಾದರೆ ಬಂದಾಗ ಇನ್ನೂ ನಾಲ್ಕು ಜನಕ್ ಹೇಳೋ ರೀತಿಯಿಂದ ನಿಮ್ಗೆ ಕರೆಕ್ಟ್ ಆದ ಫಿಟ್ಟಿಂಗಲ್ಲಿ ಒಳ್ಳೆಯ ಡಿಸೈನಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಫಿಟ್ ಆಗುವಂಥದ್ದನ್ನು ಫಾ ಆ ರೀತೀಲ್ಲಿ ನಾವು ನಿಮಗೆ ಫಿಟ್ಟಿಂಗ್ ಮಾಡಿಕೊಡ್ತೀವಿ ಬಟ್ಟೆಗಳನ್ನ ನೀವು ಇನ್ನೊಂದು ಈ ನೀವು ಅಲ್ಲದೇ ಇನ್ನೊಂದು ನಾಲ್ಕು ಜನ ಕಸ್ಟಮರನ್ನೂ ನಮ್ಮ ಹತ್ರ ಕರ್ಕೊಂಬರ್ಬೇಕು ಆ ರೀತಿ ನಿಮ್ಗೆ ಫಿಟಿಂಗ್ ಮಾಡಿ ಕೊಡ್ತೀವಿ ಮೇಡಮ್ ಹಾಂ ಮೇಡಮ್ ಹಾಂ ಮೇಡಮ್ ಹಾಂ ಮೇಡಮ್ ನಿಮ್ಮ ನೀವು ಕಸ್ಟಮರ್ರೇ ನಮ್ದು ಬಂಡವಾಳ ನೀವು ಹೆಂಗ್ ನೀವು ಹೇಳಿದ ರೇಟಿಗೆ ನಾವು ಚೆನ್ನಾಗಿ ಇದು ಮಾಡ್ತೀವಿ ನಿಮ್ಮ ಹೆಸ್ರ್ ಹೇಳಿ ಮೇಡಮ್ ಹೆಸ್ರು ಡೀಟೇಲ್ಸ್ ಕರೆಕ್ಟ್ ಆಗಿ ಕೊಟ್ಟುಬಿಟ್ರೆ ನೀವು ಫೋನ್ ನಂಬರ್ ಒಂದು ಕೊಟ್ಬಿಡಿ ಇವು ರೆಡಿ ಮಾ ರೆಡಿ ಆದ ಕೂಡಲೇ ನಿಮ್ಗೆ ಕಾಲ್ ಮಾಡಿ ನಿಮ್ಮ ಬಟ್ಟೆಗಳ್ನ ತಗೊಂಡ್ ಹೋಗೋಕ್ಕೆ ನೀವು ಹೇಳಿದ ಟೈಮ್ಕಿಂತ ಮುಂಚೆ ರೆಡಿ ಮಾಡಿ ಫೋನ್ ಹಚ್ತಿವ್ ಮೇಡಮ್ ಧನ್ಯವಾದ ಮೇಡಮ್ ನಮ್ಮ ಟೈಲರಿಂಗ್ ಬಂದಿದ್ದಕ್ಕೋಸ್ಕರ ಹಾಂ ಮೇಡಮ್ ಹಾಂ ಮೇಡಮ್ ನಿಮ್ಮ ಆಶೀರ್ವಾದ ಎಲ್ಲ ಹ್ಞು ತ್ಯಾಂಕ್ ಯು